ಹಾಂ ಹಲೋ ರೀ ಹಲೋ ಆಂ ಹೇಳ್ರೀ ನಿಮಗೇನು ಹೂವು ಬೇಕಾ ಇದು ಬೇಕ್ರಾ ಹೂವು ಹೂವು ಇದಾವ್ರಿ ಗುಲಾಬಿ ಸೇವಂತಿಗೆ ಇದು ರೀ ಚೆಂಡು ಹೂವು ಆಮೇಲೆ ಮಲ್ಲಿಗೆ ಹೂವು ಸೇವಂತಿಗೆ ಹ್ಞೂ ನಿಮ್ಗೆ ಎಷ್ಟು ಬೇಕು ರೀ ಮತ್ತು ಬೇಕಾದ್ರ್ ನಿಮ್ಮ ಹಾರಕ್ಕೆ ಇದು ಇರ್ತದೆ ಏನು ರೀ ಕನಕಾಂಬ್ರ ಬೇಕು ರೀ ಹಾಂ ಇದಾವ್ರಿ ಅವು ಇದಾವ ಎಷ್ಟು ಬೇಕು ರೀ ನಾಲ್ಕುನೂರು ಎಷ್ಟು ಒಂದಿಷ್ಟು ಕನ್ಕಾಂಬ್ರ ರೇಟ್ ಜಾಸ್ತಿ ಐತಿ ರೀ ಹ್ಞೂ ರೀ

ನಾಲ್ಕು ಕೆ ಜಿರಾ ಹಾಂ ರೇಟ್ ಗೊತ್ತೈತಲ್ಲ ಸ್ವಲ್ಪ ಸೀಜನ್ ಇತ್ತು ರೀ ಸ್ವಲ್ಪ ರೇಟ್ ಜಾಸ್ತಿ ಇದಾವ್ರಿ ಆಯ್ತು ಆಯಿತು ನಿಮ್ಗೆ ಎಷ್ಟು ಹೇಳಿರಿ ಇದೂ ಕಳಿಸ್ತೀವಿ ರೀ ಹ್ಞೂ ರೀ ಹಾಂ ಕಳ್ಸ್ಕೊಡ್ತೀವಿ ತಗೊಳ್ರಿ ಹಾಂ ಆಯ್ತು ಆಯಿತು ಇದು ಮಾಡೋಣ ತಗೊಳ್ಳಿರಿ ಕಡಿಮೆ ಮಾಡಿ ಹಾಂ ಹ್ಞೂ ರೀ ಚೆಂಡು ಹೂವು ರೀ ಹಾಂ ನಾಲ್ಕು ಕೆ ಜಿರಾ ಹಾಂ ಆಯಿತು ಕಳಿಸ್ತೀವಿ

ಹಾಂ ಆಯ್ತು ಆಯ್ತು ಕಳಿಸ್ತೀವಿ ತಗೊಳ್ಳಿರಿ ಹ್ಞೂ ಇದು ಮಾಡೋಣ ತಗೊಳ್ಳಿರಿ ನೀವು ಹಾಂ ಬ ನೀವು ಬರ್ತೀರಾ ನಾವು ಕಳಿಸ್ಕೊಡಂದಿರಾ ಹ್ಞೂ ಹ್ಞೂ ಹ್ಞೂ ಕಳಿಸ್ಕೊಡ್ತೀವಿ ತಗೊಳ್ಳಿರಿ

ಹಾಂ ಆಯ್ತು ಆಯಿತು